ಆಟೋದವರಾ ಹಾಂ ಅಂತರಗಂಗೆಗೇ ಆಟೋ ಬೇಕಾಗಿತ್ತು ಹ್ಞೂ ಹ್ಞೂ ಸರ್ ಕಾಸ್ಟ್ ಅಂತರಗಂಗೆಗೆ ಮೂರು ಜನ ಇದ್ದೀವಿ ಎಷ್ಟು ಕಿಲೋಮೀಟ್ರ್ ಆಗತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಓಕೆ ಸರ್ ಅಲ್ಲಿ ಬಿಟ್ಟು ಮೂರು ಜನ ಇದ್ದೀವಿ ಅಲ್ಲಿ ನೋಡ್ಕೊಂಬರೋವರೆಗು ನೀವು ಅಲ್ಲೆ ಇರ್ಬೇಕು ಆಗ್ತದೆ

ಐನೂರು ರೂಪಾಯಿ ಸರ್ ಕಡಿಮೆ ನೋಡಿ ಜಾಸ್ತಿ ಆಯ್ತಲ್ಲಾ ಅದು ಮೀಟ್ರ್ ಏನು ಹಾಕಲ್ವ ನೀವು

ಕಡಿಮೆ ಆಗಲ್ಲವಾ ಬೇಡ ಜಾಸ್ತಿ ಅದು ಜಾಸ್ತಿ ಆಯ್ತು ರೀ ಅದು ನಮಗೆ

ನಾವು ಒಂದು ಮಾತು ಹೇಳ್ಬೋದಾ ಮುನ್ನೂರು ಐವತ್ತು ಕೊಡ್ತಿವಿ ಬರ್ತಿರಾ ಹಾಂ ಇಲ್ಲ ಮುನ್ನೂರು ಐವತ್ತು ಕೊಡ್ತೀವಿ ಬನ್ನಿ ಮೂರು ಜನ ಇದಿವಿ ಹ್ಞೂ ಬರತ್ತೆ ಬನ್ನಿ ಇನ್ನು ಏನು ಮಾಡ್ತೀರಾ

ನಾವು ಬಡುವರು ಗೊತ್ತಿಲ್ಲದೇ ಬಂದ್ಬಿಟ್ಟಿದ್ದೀವಿ ನಮಗೂ ಅಷ್ಟೊಂದು ಇದಕ್ಕೆ ಚೌಕಾಸಿ ಮಾಡೋಕೆ ಬರೋದಿಲ್ಲ ಹಾಗಾಗಿ ಬರಬೇಕಾಗ್ತದೆ ಮುನ್ನೂರು ಐವತ್ತು ಕೊಡ್ತಿನಿ ಬನ್ನಿ ಹುಡ್ಗ್ರ ಇದಾರೇ ಅದಕೋಸ್ಕರ ನಾವು ಕಲೆಕ್ಟ್ ಮಾಡ್ಕೊಬೇಕಲ್ಲ ಒಬ್ಬರೇ ಆದರೆ ನಾನೂರು ಆದರು ಕೊಡ್ಬೋದಾಗಿತ್ತು ಮುನ್ ಮೂರು ಜನ ಇದ್ದೀವಿ ಅವರು ಕೊಡೋದಿಲ್ಲ ನಾವು ಕೊಡಬೇಕಾಗ್ತದೆ ಹಾಗಾಗಿ ಹಾಂ ಬರ್ತೀವಿ ಬರ್ತೀವಿ ಎಲ್ಲಿದಿರ ಈಗ ನೀವು ಹಾಂ ಸರಿ ಸರ್ ನಾವು ಬಸ್ ಸ್ಟ್ಯಾಂಡಲ್ಲಿ ಇದೀವಿ ಬರ್ತಾ ಇದೀವಿ ಇರಿ ಅಲ್ಲೆ ಇರಿ ಹಾಂ ಓಕೆ ಓಕೆ